ಹಲೋ ಹಲೋ ಯಾರು ನಮ್ಸ್ಕಾರ ರೀ ಮೇಡಮರ ಯಾಕೆ ರೀ ಹೌದ್ರಿ ಅದು ಮನೆಯಲ್ಲಿಂದೆಲ್ಲ ಕರೆಕ್ಟಾಗಿ ಬರ್ಲಿಕ್ಕತ್ತಾನ ಅಲ್ಲ ರೀ ಸ್ಕೂಲಿಗೆ ನಾನು ಹೋಗ್ತೀನಿ ಮಮ್ಮಿ ಅಂಥೇಳಿ ಹೋಗ್ತಾ ಇಲ್ಲ ಮಾಡ್ಕೊಳ್ತೀನಿ ರೀ ಮೇಡಮರೇ ನಾವು ವರ್ಕಿಂಗ್ ಇದ್ದೀವಿ ರೀ ಹೋಡ್ತಿವ್ ರೀ ಮೇಡಮ ಮಾಡ್ಕೊಳ್ತೇನೆ ಅಂಥೇಳಿ ಹೌದ್ರಿ ಸ್ವಲ್ಪ ನಮ್ಮದು ಕೆಲ್ಸದ ಒತ್ತಡ ಅದು ಅದ್ರ ಸಲುವಾಗಿ ಬರ್ಲಿಕ್ಕೆ ಆಗಲಿಲ್ರೀ ನೋಡಿಲ್ಲ ರೀ ಕ್ಲಾಸ್ ಟೀಚರಿಗೆ ಮೀಟಾಗಿ ನಮ್ಮದು ವರ್ಕಿಂಗ್ ಅದಲ್ಲ ರೀ ಬರೋಕೆ ಆಗೋಂಗಿಲ್ಲ ಅದ್ರ ಸಲುವಾಗಿ ಅವು ಟೈಮ್ ಕೊಡ್ಬೇಕು ರೀ ಮೇಡಮ್

ಹೌದು ಹೌದ್ರೀ ಇಲ್ಲ ಈಗೆಲ್ಲ ಕೇರ್ ತಗೊಳ್ತೀನಿ ತಗೊಳ್ರಿ ಮೇಡಮ್ ಅವರೇ ಬಂದ್ ಭೇಟಿ ಹಾಕ್ತೀನಂತೆ ತಗೊಳ್ರಿ ನಿಮಗೆ ಹಾಂ ಭೇಟಿಯಾಗಿ ಹಾಂ ಹಾಂ ಹಾಂ ಬರ್ತೀನಿ ರೀ ಮೇಡಮರೇ ಬಂದು ಭೇಟಿಯಾಗ್ತೀನಿ ಬೆಳಗ್ಗೆ ಎಲ್ಲ ಸ್ಕೂಲಿಗೆ ಟೈಮ್ ಇನ್ ಟೈಮ್ಗೆ ಹೋಗ್ತೇನೆ ಎಲ್ಲ ಹಿಂಗೆ ಅಂತ ತಿಳ್ಕೊಂಡು ಅವ್ನ ಮೇಲೆ ಭರ್ವಸೆ ಬಿಟ್ಟು ನಾವು ನಮ್ಮ ಡ್ಯೂಟಿಗೆ ಹೋದ್ರೆ ಅವರೆಲ್ಲ ಹಿಂಗೆ ಮಾಡ್ತಾಯಿದ್ದಾರೆ ಇಲ್ಲ ಭಾಳ ಜಿದ್ದು ಮಾಡ್ತಾನೆ ರೀ ಮೇಡಮ್ ಅವರೆ ನನಗೆ ಹೊರಗಿಂದೇ ತಿಂಡಿ ಬೇಕು ಇಲ್ಲ ಅಂದ್ರೆ ನಾನು ಸ್ಕೂಲಿಗೆ ಹೋಗೋಂಗಿಲ್ಲ

ಅದು ಇಟ್ಟು ಅದ ಅದು ಬಾಜು ಇಟ್ಟು ಮಾಡ್ತೇವೆ ಅದೇ ತಗೊಂಡು ಹೋಗ್ತೇನೆ ರೀ ಏನು ಮಾಡ್ಬೇಕು ರೀ ಅದ್ರ ಸಲುವಾಗಿ ಅದೊಂದು ಸಮಸ್ಯೆ ಆಗಿ ಬಿಟ್ಟಿದೆ ರೀ ಹಾಂ ಹಾಂ ಹಾಂ ರೀ ನಾವು ತರ್ಬೆಕು ರೀ ಅದ್ರ ಸಲುವಾಗಿ ಇಲ್ಲ ನಾನು ನಿಮಗೆ ಬಂದು ಭೇಟಿ ಆಗ್ತೀನಿ ರೀ ತಗೊಳ್ರೀ ಹೌದು ಹೌದೋ ಹೌದ್ರಿ ಹೌದ್ರಿ ಇಲ್ಲ ಇಲ್ಲ ಬಂದು ಭೇಟಿ ಆಗ್ತೀನಿ ತಗೊಳ್ರಿ ಮ್ಯಾಮ್ ಹೌದ್ರಿ ಬರ್ತೀನಿ ತಗೋಳ್ರಿ ಮೇಡಮರೇ ನಾನು ಬರ್ತೀನಿ ಹಾಂ ಬರ್ತೀನಿ ಇಲ್ಲ ಇಲ್ಲ ಇಲ್ಲ ಇಲ್ಲ ರೀ ಇಲ್ಲ ಇಲ್ಲ ಹೌದ್ರಿ ಹೌದ್ರಿ ಇಲ್ಲ ಬಂದು ಭೇಟಿ ಆಗ್ತೀನಿ ತಗೊಳ್ರಿ ನಾನು ಮಂಡೇ ದಿನ ಬರ್ತೀನಿ ಅಂತ ತಗೊಳ್ರಿ ಹಾಂ ಮಂಡೆ ಬರ್ರಿ ಹಾಂ ಶೋರ್ ಬರ್ತೀನಿ ರೀ